ನಮ್ಮ ಖಾದ್ಯಗಳನ್ನು ನಾವು ರುಚಿಕಟ್ಟಾಗಿಸಲು ಏನು ಮಾಡ್ಬೇಕಂದ್ರೆ ಇನ್ನು ನಮ್ಮ ಅಕ್ಕ ಪಕ್ಕದೊರಾಗಲಿ ನಮ್ಮ ಮನೆಯಾಗ ಇನ್ನು ಬೇರೆ ಹೆಣ್ಣು ಮಕ್ಕಳೂ ಇರ್ತಾರೆ ಅವ್ರು ಯಾವರೀತಿ ಅದೇ ಅಡುಗೆ ಮಾಡ್ತಾರೆ ಅಂತಲೂ ನಾವು ತಿಳ್ಕೊಳಬೌದು ಅವ್ರು ಯಾವ ಮಸಾಲೆ ಪದಾರ್ಥ ಅದಕ್ಕೆ ಬಳಸ್ಯಾರ ಯಾವರೀತಿ ಮಾಡ್ತಾಯಿದ್ದಾರೆ ಅಂತ ನೋಡ್ಬೇಕು ನಾವು ಮಾಡುವದು ಇನ್ನೊಬ್ಬರು ಅಡುಗೆ ಮಾಡುವುದು ಅದೇ ಒಂದೇ ಅಡುಗೆ ಇರಬಹುದು ಆದ್ರೆ ಒಬ್ರಿಂದ ಒಬ್ರಿಗೆ ಮಾಡೋದು ಸ್ವಲ್ಪ ಬೇರೆ ಆಗಿರ್ತದೆ ಬಳಸುವ ಅದರಲ್ಲಿ ಏನು ವಸ್ತುಗಳನ್ನ ಕೂಡ ಬೇರೆ ಆಗಿರ್ತಾವೆ ಈ ರೀತಿ ನಾವು ಬೇರೆರ್ದನ್ನು ನೋಡಿ ಕೂಡ ನಮ್ದನ್ನು ಸೇರಿಸಿ ಅದಕ್ಕೆ ಇನ್ನಷ್ಟು ಮತ್ತಷ್ಟು ರುಚಿಕಟ್ಟಾಗಿಸಭೌದು ಆದ್ರೆ ಮತ್ತೆ ಯಾವುದೇ ಒಂದು ಈಗ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾರೆ ಕೆಲವರು ಮಾಡು ಮಾಡುವ ವಿಧಾನಗಳು ಭೀ ಬೇರೆ ಅವ ಯಾರು ಅವ್ಕೇನು ಮಾಡ್ತಾರೆ ಅಂತಂದ್ರೆ ಕಡಲೆ ಹಿಟ್ಟನ್ನು ಇದು ಮಾಡಿ ಅದು ಬೇಯಿಸ್ತಾರೆ ಇನ್ನೊಬ್ಬರು ಕೆಲವೇನು ಮಾಡ್ತಾರೆ ಅಂತಂದ್ರೆ ಈ ಒಂದು ಮೆಕ್ಕೆಜೋಳದ ಹಿಟ್ಟು ಅದನ್ನು ಬಳಸಬೋದು ಯಾರು ಈ ಒಂದು ಜೋಳದ ಹಿಟ್ಟಿನಲ್ಲೇ ಕೂಡ ಹಳ್ಳಿ ಜನರು ಮಾಡ್ತಾರೆ ಅವ್ರು ಜೋಳ ಹಿಟ್ಟೇ ಇದು ಮಾಡೇ ಮಾಡ್ತಿದ್ರು ಸ್ವಲ್ಪೇ ಮಸಾಲೆ ಹಾಕ್ತಿದ್ರು ಅದರಾಗ ಆದರೂ ಕೂಡ ಭಾಳ ಟೇಸ್ಟ್ ಮಾಡ್ತಾರೆ ಹಿಂದಿಂದ ನಮ್ಮ ಅಜ್ಜಿಯರಾಗ್ಲಿ ನಮ್ಮ ತಾಯಿದೆರಾಗಲಿ ಆದ್ರೆ ನಾವಿಗ ಎಲ್ಲಾ ರೀತಿಲಿಂದ ಮಾಡಿದ್ರೂ ಈ ಕಾಲಕ್ಕೆ ರುಚಿಕರಾದಹಂತ ಅಡುಗೆ ಆಗ್ತಿಲ್ಲ ಅಂದ್ರೂ ಕೂಡ ನಾವು ಇನ್ನಷ್ಟು ರುಚಿ ಮಾಡ್ಬೇಕಾದರೆ ಕೆಲವರಿಂದ ಕೇಳಿ ತಿಳ್ಕೊಂಡು ನಮ್ದನ್ನು ಸೇರಿಸಿ ಹೀಗಾದ್ರೆ ಇದು ಸರಿ ಆಗ್ತದೆಲ್ಲ ಇಷ್ಟು ನಿಮಿಷ ಇದಕ್ಕೆ ಒಂದು ನಾವು ಅಥ್ವಾ ಮೊಸ್ರಿನಲ್ಲಿ ಆಗಲಿ ನೆನೆ ಇಟ್ಟು ಇಷ್ಟೇ ಗಂಟೆವರೆಗೆ ಈ ರೀತಿಂದೆ ಇಷ್ಟೇ ನಿಮಿಷ ಅದನ್ನು ಬೇಯಿಸ್ಬೇಕು ಈ ರೀತಿಯಿಂದೇ ಮಾಡಬೇಕಂತ ನಮ್ಮ ಒಂದು ಖಾದ್ಯ ಪದಾರ್ಥಗಳನ್ನು ಮತ್ತಷ್ಟು ನಾವು ರುಚಿಕರವಾಗಿ ಮಾಡಿ ಹೊಟ್ಟೆ ತುಂಬ ಊಟ ಮಾಡಬಹುದು ಸಾಕು ಅಷ್ಟೇ